ನಮ್ಮ ಸಸ್ಯಗಳ ಆರೋಗ್ಯದ ಸಲಹೆಗಳನ್ನು ನಾವು ನಾನಾ ರೀತಿಯ ಸ್ನೇಹಿತರಿಂದ ನಾವು ಸಹಾಯ ಪಡೆದುಕೊಳ್ಳುತ್ತೇವೆ ಯಾವ ರೀತಿ ಎಂದರೆ ಇವಾಗ ಒಬ್ಬ ಸ್ನೇಹಿತನಿಂದ ಸಲಹೆ ಪಡೆದರೆ ಅವನು ಅವನು ಯಾವ ರೀತಿ ಬಿತ್ತನೆ ಬೀಜ ಬೀಜವನ್ನು ಬಿತ್ತನೆ ಮಾಡಬೌದು ಮತ್ತು ಅದನ್ನು ಯಾವ ರೀತಿ ನೀರನ್ನು ಸಿಂಪಡಿಸಬೇಕು ಅದರಿಂದ ಯಾವ ರೀತಿ ಉಪಯೋಗವಾಗುವುದು ಅದನ್ನು ಯಾವ ಸಮಯಕ್ಕೆ ಬೆಳೆ ಇಳುವರಿ ತೆಗೆಯಬೌದು ಎಂಬುದನ್ನು ಎಲ್ಲ ರೀತಿಯ ಸಲಹೆಗಳನ್ನು ಒಬ್ಬ ಗೆಳೆಯನು ಸಹ ನೀಡುತ್ತಾನೆ ಅದೇ ರೀತಿ ಕೃಷಿ ಇಲಾಖೆಯಿಂದ ಉತ್ತಮವಾದ ಬೀಜಗಳನ್ನು ತೆಗೆಯಲು ಹೋದಾಗ ಕೃಷಿ ಕೃಷಿ ಬೀಜ ತೆಗೆದುಕೊಳ್ಳುವಾಗ ಅವರು ಕೂಡ ನಮಗೆ ಇದೇ ರೀತಿ ನಾವು ಸಲಹೆಗಳನ್ನು ಕೊಡುತ್ತಾರೆ ಯಾವ ರೀತಿ ಎಂದರೆ ಬೀಜ ಹಾಕುವ ಮೊದಲು ಏನು ಹಾಕಬೇಕು ಯಾವ ರೀತಿ ಗೊಬ್ಬರ ಹಾಕಬೇಕು ಮೊದಲಿಗೆ ಸಗಣಿ ಮತ್ತು ಯೂರಿಯಾ ಉಳುಮೆ ಮಾಡುವ ರೀತಿ ಮತ್ತು ಅದನ್ನು ಯಾವ ಒಂದು ಬೀಜದಿಂದ ಒಂದು ಬೀಜಕ್ಕೆ ಎಷ್ಟು ಅಂತರದಿಂದ ನೆಡಬೇಕು ಎಷ್ಟು ದಿನದವರೆಗೂ ಅದು ನೋಡಿಕೊಳ್ಳಬೇಕು ಎಂಬುದನ್ನು ನಮಗೆ ತಿಳಿಹೇಳುತ್ತಾರೆ ಅದೇ ರೀತಿ ನಮಗೆ ಒಂದು ಬೀಜದ ಮಹತ್ವವನ್ನು ಸಹ ಅದು ನ ಅವರು ನಮಗೆ ತಿಳಿಸಿಕೊಡುತ್ತಾರೆ ಈಗ ಯಾವ ರೀತಿ ಎಂದರೆ ಒಂದು ಬೀಜ ಉತ್ತಮ ಗುಣಮಟ್ಟ ಇರುವ ಬೀಜ ಮತ್ತು ಅದು ಬೆಳೆಗೆ ಅರ್ಹವಲ್ಲದ ಬೀಜವು ಯಾವುದು ಎಂದು ನಮಗೆ ಸಹ ತಿಳಿಸಿ ಹೇಳುತ್ತಾರೆ ಈ ಬೀಜವನ್ನು ಬೀಜದಲ್ಲಿ ನಾನಾ ರೀತಿಯ ಬೀಜಗಳಿರುತ್ತವೆ ಆ ಬೀಜಗಳು ಒಂದು ಕಳಪೆ ಬೀಜ ಒಂದು ಉತ್ತಮ ಬೀಜ ಒಂದು ಉತ್ತಮ ಗುಣಮಟ್ಟದ ಬೀಜ ಇದೇ ರೀತಿ ಸಲಹೆ ಕೊಡುತ್ತ ನಮ್ಮ ಸ್ನೇಹಿತರು ಕೂಡ ನಾವು ಒಬ್ಬರು ಇಬ್ಬರಲ್ಲ ಸುಮಾರು ಅನುಭವ ರೈತರ ಬಳಿ ಸಲಹೆ ಪಡೆಯುತ್ತೇವೆ ಅವರು ಅವರ ಬಳಿ ಸಲಹೆ ಪಡೆದ ನಂತರ ನಾವು ಬೀಜಗಳನ್ನು ಬಿತ್ತನೆಗೆ ಬಳಸುತ್ತೇವೆ ಬಳಸಿದ ನಂತರ ಆ ಬೀಜದ ಮೊದಲ ಹಂತದಲ್ಲಿ ಉಳುಮೆ ಗೊಬ್ಬರ ಅದಕ್ಕೆ ಪ ಪ್ರಮಾಣ ನೀರು ಹಾಕಿ ಸಣ್ಣದಾಗಿ ಒಂದು ಅಂತರವನ್ನು ಇಟ್ಟು ಪಾಟ್ಗಳಲ್ಲಿ ಟ್ರೇಗಳಲ್ಲಿ ಬೆಳೆಸುತ್ತೇವೆ ಬೆಳೆಸಿದ ನಂತರ ಅದು ಸುಮಾರು ಮೊಳಕೆ ಬರುವುದಕ್ಕೆ ನಾಲ್ಕರಿಂದ ಐದು ದಿನಗಳ ಸಮಯ ಪಡೆಯುತ್ತದೆ ಪಡೆದ ನಂತರ ನಾವು ಅದನ್ನು ಅಲ್ಲಿಂದ ಆ ಗೊಬ್ಬರ ಆ ಬೀಜ ಮಣ್ಣಿಂದಲೇ ಬೇರನ್ನು ತೆಗೆದು ಭೂಮಿಯೊಳಗೆ ನಾಟಿ ಮಾಡಬೇಕು ನಾಟಿ ಮಾಡಿದ ನಂತರ ಅದನ್ನು ಕನಿಷ್ಠ ಪಕ್ಷ ಮೂರು ತಿಂಗಳುಗಳ ಕಾಲ ಅದನ್ನು ನಾವು ನೀರು ಹಾಯಿಸಿ ಕಾಪಾಡಬೇಕಾಗುತ್ತೆ ನಂತರ ಮೂರು ತಿಂಗಳ ನಂತರ ಬೆಳೆ ಬಂದಾಗ ಬೆಳೆಗೆ ನಾವು ಕಟಾವು ಮಾಡುತ್ತೇವೆ ಅದಕ್ಕೆ ಮಧ್ಯದಲ್ಲಿ ಸಹ ಔಷಧಿಗಳನ್ನು ಇವಾಗ ಸುಮಾರು ರೀತಿಯ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಔಷಧಿಗೆ ಇವಾಗ ಹೇಳಬೇಕಂದರೆ ಸುರುಬುರೋಗ ಬೆಂಕಿ ರೋಗ ನಾನಾ ರೀತಿಯ ರೋಗಗಳು ಬರ್ತವೆ ಅದಕ್ಕೆ ತಕ್ಕನಾದ ಉತ್ತಮ ಗುಣಮಟ್ಟದ ಔಷಧಿ ಗಿಡ ಹಾಳಾಗದಂತೆ ನಾವು ಆ ಮಿತಿಯಲ್ಲಿ ಅದಕ್ಕೆ ಕೊಡಬೇಕಾಗುತ್ತದೆ ಕೊಟ್ಟ ನಂತರ ಗಿಡ ತುಂಬ ಚೆನ್ನಾಗಿ ಬರುತ್ತದೆ ಒಂದು ಸಮಯ ಔಷಧಿ ಸಿಂಪಡಣೆ ಮಾಡದಿದ್ದಲ್ಲಿ ಬೆಳೆ ಸರಿಯಾಗಿ ಬರುವುದಿಲ್ಲ ಇಳುವರಿ ಸಹ ತುಂಬಾ ಕಡಿಮೆಯಾಗಿರುತ್ತದೆ ಹಾಗಾಗಿ ಈಗ ಔಷಧಿಗಳನ್ನು ಕಡ್ಡಾಯವಾಗಿ ಸಿಂಪಡಿಸಲೇ ಬೇಕಾಗುತ್ತೆ ಸಿಂಪಡಿಸಿದ ನಂತರ ಮೂರು ತಿಂಗಳ ನಂತರ ಬೆಳೆ ನಮಗೆ ಇಳುವರಿ ಆಗಿರುತ್ತದೆ ಇಳುವರಿ ದಿನ ಬಿಡುವ ಇಳುವರಿಯೂ ಸಹ ಇರುತ್ತದೆ ಮೂರು ದಿನಕ್ಕೊಮ್ಮೆ ಬಿಡುವ ಇಳುವರಿಯೂ ಶುರುವಾಗುತ್ತೆ ಮಧ್ಯದಲ್ಲಿ ನಾವು ಔಷಧಿಗಳನ್ನು ಸಮಯಕ್ಕೆ ತಕ್ಕ ಹಾಗೆ ಸಿಂಪಡಿಸಿದರೆ ಆರೋಗ್ಯವಾಗಿ ಗಿಡಗಳು ಇರುತ್ತವೆ ಅವು ಸುಮಾರು ಒಂದು ವರ್ಷದವರೆಗೂ ಬೆಳೆಯನ್ನು ತೆಗಿಯಬೌದು ಯಾವ ಯಾವ ಸಮಯಕ್ಕೆ ಯಾವ ಯಾವ ಔಷಧಿ ಯಾವ ಯಾವ ರೀತಿ ಕೊಡಬೇಕೆಂದು ನಮಗೆ ಕೃಷಿ ಇಲಿ ಇಲಾಖೆಯಿಂದ ಸಲಹೆ ಕೊಡ್ತಾರೆ ಸ್ನೇಹಿತರಿಂದ ಸಲಹೆ ಕೊಡ್ತಾರೆ ಮತ್ತು ಮುಗಿದ ನಂತರ ನಾವು ಬೆಳೆ ಚೆನ್ನಾಗಿ ಕಾಪಾಡಿಕೊಂಡು ಬಂದಲ್ಲಿ ನಮಗೆ ಹೆಚ್ಚು ಇಳುವರಿ ಸಹ ಸಿಗುತ್ತದೆ ಇದೇ ರೀತಿ ಮಾಡಿದ್ದಲ್ಲಿ ನಮ್ಮ ಬೆಳೆಯ ಸಂಪೂರ್ಣವನ್ನು ನಾವು ನೋಡಬೌದು ಮತ್ತು ಸಂತೋಷ ಧನ್ಯವಾದಗಳು